ಪ್ರಾರಂಭದಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಿಂದಲು ಬೈಕ್ ಅಂದರೆ ನನಿಗೆ ತುಂಬ ಇಷ್ಟ ಬೈಕ್ ಯಾವಾಗ ಹೊಡಿತೀನೋ ಬೈಕ್ ಯಾವಾಗ ಕಲಿತೀನೋ ಬೈಕ್ ಕಲಿಯೋದು ಅಂದರೆ ಭಾಳ ಇಷ್ಟವೇ ಆಗಿತ್ತು ಚಿಕ್ಕ ವಯ್ಸಲ್ಲಿ ಯಾವ್ದಾದ್ರು ಒಂದು ಬೈಕ್ ಹೋಗ್ತಿದೆ ಅಂದರೆ ನಾನು ಏನು ಮಾಡ್ತಿದ್ನೋ ಆ ಕೆಲಸ ಬಿಟ್ಟು ಬೈಕನ್ನೇ ನೋಡ್ತಾ ಇರ್ತಿದ್ದೆ ಮತ್ತು ಇವಾಗ ಹದಿನೆಂಟು ವರ್ಷ ಆದಮೇಲೆ ನನಗೆ ಬೈಕ್ ಹೊಡೆಯುವಂಥ ಒಂದು ಸಿಕ್ಕಿದೆ ಅದಕ್ಕೆ ಈಗ ಬೈಕ್ ಓಡಿಸ್ತೀನಿ ಮತ್ತು ಈಗಿನ ಬೈಕ್ ಓಡ್ಸೋರು ಏನು ಮಾಡ್ತಾರಪ್ಪಾ ಅಂದರೆ ಯಾವುದೇ ಥರದ ರೂಲ್ಸನ್ನೂ ಫಾಲೋ ಮಾಡಲ್ಲ ವ ಹ ಹೆಲ್ಮೆಟ್ ಹಾಕಲ್ಲ ಒಂದು ಇದು ಬೇರೆ ಬೇಕಾಬಿಟ್ಟಿ ಬೈಕ್ ಹೊಡ್ಯೋದು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದು ಹೀಗೆ ಬರೀ ಬೇಡ್ದಿದ್ದೆ ಮಾಡ್ತಾ ಇರ್ತಾರೆ ಮತ್ತು ಈಗ ಯಾಕ್ಸಿಡೆಂಟ್ಗಳು ಸಹ ಹೆಚ್ಚಾಗ್ತಾ ಇರ್ತವೆ ಇವಾಗಿನ ಬೈಕುಗಳು ಈ ಹೋಗೋ ಸ್ಪೀಡಿಗೆ ಇವರು ಹಾಕಿರೋ ಹೆ ಹೆಲ್ಮೆಟ್ಟಿಗೆ ಸಂಬಂಧವೇ ಇರಲ್ಲ ಹಂಗೆ ಹೋಗ್ತಾ ಇರ್ತಾರೆ ಮತ್ತು ಟ್ರಾಫಿಕ್ ರೂಲ್ಸು ಸಿಗ್ನಲ್ ಬಿದ್ದಿರುತ್ತೆ ಗಾಡಿ ನಿಲ್ಲಿಸ್ಬೇಕು ಅಂತಲೂ ಗೊತ್ತಿರಲ್ಲ ಹಾಗೆ ನುಗ್ಗುಸ್ಕೊಂಡು ಹೋಗ್ತಲೇ ಇರ್ತಾರೆ ಮುಂದ್ಗಡೆಯಿಂದ ಯಾವುದೋ ಒಂದು ಗಾಡಿ ಬರುತ್ತೆ ಗಾಡಿ ಬಂದಾಗ ಅದಕ್ಕೆ ಗುದ್ದಿ ಅಲ್ಲೇ ಬಿದ್ದುಬಿಡ್ತಾರೆ ಅದಕ್ಕೆ ಫಸ್ಟ್ ಅವರು ಗಾಡಿನ ಕರೆಕ್ಟಾಗಿ ಓಡಿಸಿ ಓಡ್ಸೋದು ಕಲಿಬೇಕು ಮತ್ತು ಇಲ್ಲ ಗಾಡಿಗೆ ಲೈಸೆನ್ಸ್ ಗೀಸನ್ಸ್ ಎಲ್ಲ ಚೆನ್ನಾಗಿ ಮಾಡಿಸ್ಕೊಂಡ್ರೆ ಅಡ್ಡಿರಲ್ಲ ಮತ್ತು ಹೆಲ್ಮೆಟ್ಟಿಂದ ನಮ್ಮ ಪ್ರಾಣವೇ ಉಳಿಯುತ್ತೆ ಮತ್ತು ಲೈಸೆನ್ಸ್ ಮಾಡಿಸ್ಕೊಳ್ಳೋದ್ರಿಂದ ಗಾಡಿಗ ಗಾಡಿಯನ್ನು ಪೊಲೀಸ್ನವ್ರು ಯಾರಾದ್ರೂ ಹಿಡಿದ್ರೆ ಅವರಿಗೆ ಫೈನ್ ಕಟ್ಟುವಂತಹ ಆವಶ್ಯಕತೆ ಇರಲ್ಲ ಹೆಲ್ಮೆಟ್ಟು ಮತ್ತು ಲೈಸೆನ್ಸು ಇತ್ತು ಅಂದರೆ ಹೀಗೆ ನೋ ಇದು ನೋಡ್ಕೊಂಡು ಮಾಡ್ಕೊಂಡು ಗಾಡಿ ಹೊಡಿಬೇಕು ಮತ್ತು ಹೆಂಗೆ ಹೇಗೋ ಯಾವುದೋ ಒನ್ ವೇಲೆಲ್ಲ ಹಾಗೆ ನುಗ್ಗಿಸ್ಕೊಂಡೇ ಹೋಗ್ತಾ ಇರ್ತಾರೆ ಆದರೆ ಟೂ ವೇ ಆದರೆ ನುಗ್ಗುಸ್ಕಂಡು ಹೋಗಲಿ ಅದೇನು ಪ್ರಾಬ್ಲಮ್ ಇರಲ್ಲ ಒನ್ ವೇಲಿ ನುಗ್ಗುಸ್ಕೊಂಡು ಹೋಗೋದ್ರಿಂದ ಹೆಚ್ಚಿನ ಆಕ್ಸಿಡೆಂಟ್ಗಳಾಗ್ತವೆ ಮತ್ತು ಹೆಚ್ಚಿನ ಜನರಿಗೆ ತೊಂದರೆ ಆಗುತ್ತೆ ಆದ್ದರಿಂದ ಎಲ್ಲರು ನೋಡಿಕೊಂಡು ಗಾಡಿ ಓಡಿಸ್ಬೇಕು ಮತ್ತು ಹೆಚ್ಚಿನ ಈಗಿನ ಜನ್ರೇಷನ್ನಲ್ಲಿ ಎಲ್ಲರತ್ರವು ಬೈಕ್ ಇರುತ್ತೆ ಆದರೆ ಬೈಕು ಅವ್ರು ಹೊಡೆಯೋ ರೀತಿ ನೋಡಿದ್ರೆ ಹೆಲ್ಮೆಟ್ಟೇ ಇರಲ್ಲ ಏನಿರಲ್ಲ ತ್ರಿಬ್ಬಲ್ಲು ರೈಡಿಂಗು ಮೂರು ನಾಲ್ಕು ಜನರೂ ಸಹ ಹೋಗ್ತಿರೋದನ್ನ ನಾವು ನೋಡಿದ್ದೀವಿ ಹೀಗೆ ಹೋಗ್ತಲೇ ಇರ್ತಾರೆ ಬಿಟ್ಟರೆ ಅವರೇನು ಒಂದು ಕಾರಲ್ಲಿ ಜನ ಎಷ್ಟು ಹಿಡಿತಾರೋ ಆ ಥರ ಬೈಕಲ್ಲಿ ಅಷ್ಟು ಜನ ತುಂಬ್ಕೊಂಡು ಹೋಗ್ತಾ ಇರ್ತಾರೆ ಅದೆಲ್ಲ ಟ್ರಾಫಿಕ್ ರೂಲ್ಸಿಗೆ ವಿರುದ್ಧವಾಗಿರುತ್ತದೆ ಮತ್ತು ಪೊಲೀಸ್ನವ್ರು ಹಿಡಿದ್ರು ಅಂದರೆ ಮತ್ತೆ ಫೈನ್ ಅಷ್ಟು ಇಷ್ಟು ಅಂತ ಫೈನನ್ನು ಸಹ ಇಸ್ಕೊಂತಾರೆ ಇದರಿಂದ ನೋಡ್ಕೊಂಡು ಮಾಡ್ಕೊಂಡು ಕೇರ್ಫುಲ್ಲಾಗಿ ಬೈಕ್ ಹೊಡಿಬೇಕು ಅಂತ ಹೇಳ್ಬೋದು